ಹೌದು

ಹಾಂ ಹಾಂ

ಈಗ ನಿಮಿಗೇ ಮುಂಚೆ ಆಗಿದ್ದರೆ ಇಪ್ಪತ್ತೊಂದು ಪರ್ಸೆಂಟ್ ನಿಮ್ಮಿಗೆ ಬೀಳ್ತಾ ಇತ್ತು ಯಾಕೇಂತಂದರೆ ಈಗ ದೀಪಾವಳಿ ಆಫರ್ ಇರೋದರಿಂದ ನಿಮಗೆ ಏಟಿನ್ ಪರ್ಸೆಂಟ್ ಅಷ್ಟು ನಿಮಿಗೆ ಕಾರ್ ಲೋನ್ ಬೇಕಾಗುತ್ತೆ ಅಂದರೆ ನೀವು ಈಗ ನಾವು ಮೂರು ಐದು ತರದ್ದೂ ಆಫರ್ ಕೊಡ್ತಾ ಇರ್ತೀವಿ ಅಂದರೆ ಈಗ ಇ ಎಮ್ ಐ ಒಪ್ಶನ್ಸ್ ಏನಿದೆ ಐದು ಥರ ಕೊಡ್ತೀವಿ ಹೆಚ್ಚು ಕಡಿಮೆ ನಿಮಿಗೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ಥರ ನೀವು ತಗೋಬೋದು ಅಂದರೆ ಈಗ ಕೆಲವೊಬ್ಬರು ಎಲ್ಲ ಏನು ಮಾಡ್ತಾರೆ ಲಾಂಗ್ ಡ್ಯೂರಿಷನ್ ತಗೋಳ್ತಾರೆ ಅದು ಅದು ನಿಮ್ಮ ಒಂದು ಸ್ಯಾಲರಿ ಎಷ್ಟು ತಗೋಳ್ತೀರ ನೀವೇನು ಕೆಲಸ ಮಾಡ್ತೀರ ಸರ್ ಬಿಸ್ನೆಸ್ ಇದೆ ಬಿಸ್ನೆಸ್ ನಿಮ್ದು ಎಷ್ಟು ನಿಮ್ಮದು ಬಿಸ್ನೆಸಿನಾ ಒಂದು ಟರ್ನ್ಒವರ್ ನೋಡಿ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ ನಾವು ನಿಮಿಗೆ ಒಂದು ಆಫರ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ ಹೆಚ್ಚು ಕಡಿಮೆ ನಿಮಿಗೆ ಏಟಿನ್ ಪರ್ಸೆಂಟಲ್ಲಿ ನಿಮಿಗೆ ಮಾಡಿಕೊಡ್ಬೋದು ನಿಮಿಗೆ ನಾನು ಹೇಳೋ ಪ್ರಕಾರ ಒಂದು ಹತ್ತು ವರ್ಷದ್ದು ಅಂದರೆ ಏಟಿನ್ ಪರ್ಸೆಂಟ್ ಅಂತ ತೊಗೊಂಡು ನೀವು ಮಾಡ್ಬೋದು ತಗೋಬೋದು ಇ ಎಮ್ ಐ ಕಟ್ಕೋತ ಹೋಗ್ಬೌದ್ ಅಲ್ಲ ಹತ್ತು ವರ್ಷದ ತನಕ ನಾರ್ಮಲ್ ಹತ್ತು ವರ್ಷದ ತನಕ ಹಾಂ ಹಾಂ ಹಾಂ ಮೂರು ವರ್ಷದಂಗೆ ಹಾಂ ಈ ಪರ್ಸೆಂಟೇಜ್ ನಿಮಿಗೆ ಹದಿನೇಳು ಪರ್ಸೆಂಟೇಜ್ ಏನೋ ಆಗುತ್ತೆ ನಿಮಗೆ ಟೋಟಲ್ ಹಾಂ ಅಷ್ಟೆ ಡಿಫ್ರೆನ್ಸ್ ಆಗುತ್ತೆ ಹದಿನೇಳು ಹದಿನೇಳು ಪರ್ಸೆಂಟು ಬೇಕಾರೆ ನೀವು ಹಾಂ ಹೇಳಿ ಹಾಂ ಡೌನ್ ಪೇಮೆಂಟು ನನಗೆ ಒಂದು ಒಂದು ಇಪ್ಪತೇನೊ ಮಾಡಲೇ ಬೇಕಾಗುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಲೇ ಬೇಕು ನಿಮ್ಗೆ ಹದಿನೈದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ಬೇರೆ ಕಡೆ ಅಂತಾದರೆ ನಿಮಿಗೆ ಸ್ವಲ್ಪ ಡೋನ್ ಪೇಮೆಂಟ್ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾರೆ ನಮ್ಮಲ್ಲಿ ಈಗ ದೀಪಾವಳಿ ಆಫರ್ ಇರೋದರಿಂದ ನೀವು ಒಂದು ಇಪ್ಪತ್ತು ಲಕ್ಷ ಮಾಡಿದರೆ ಸಾಕು

ಹೌದು ಈ ಇಲ್ಲ

ಇಲ್ಲ ಇಲ್ಲ ಹಾಗೇನು ನಾವೂ ಇದು ಮಾಡೋದಿಲ್ಲ ಜಸ್ಟ್ ಒಂದು

ಅಂದರೆ ನಮ್ಮದು ಹೌದು ಹೌದು ಹೌದು

ಇಲ್ಲ ನಾವು ಎಪ್ಪತ್ತು ಪರ್ ಇಲ್ಲ ನಮ್ಮದೆಲ್ಲ ಹಾಗೇನು ಆಗು ಸಿಕ್ಸ್ ಮಂತ್ ಗ್ಯಾಪಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ನಿಮಗೆ ಹ್ಞೂ ಇಲ್ಲ ಇಲ್ಲ ಹಾಗೇನು ಇಲ್ಲ ಹಾಗೇನು ಇಲ್ಲ ಯಾಕೆಂತಂದರೆ ನೀವು ಹೇಳಿದರಲ್ಲ ಸರ್ ನಮ್ಮಲ್ಲಿ ಆಲ್ರೆಡಿ ಅಕೌಂಟ್ ಇರೋದರಿಂದ ನಾವು ಪರ್ಸನಲ್ಲಾಗಿ ನಿಮಗೆ ಮಾತ್ರ ನಾವು ಈ ಥರ ಕೊಡ್ತಾ ಇರೋದು ಹಾಗಾಗಿ ಹಾಗಾಗಿ ಬೇರೆಯವರಿಗಾದ್ರೆ ನಾನು ಒಂದು ತ್ರೀ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಬೇರೆಯವರೆಲ್ಲ ಆಗಿದ್ದರೆ ನಾವು ಮೂರು ಲಕ್ಷ ರೂಪಾಯಿ ಅಟ್ ಲೀಸ್ಟ್ ಆದರು ಡೌನ್ ಪೇಮೆಂಟ್ ಮಾಡಿ ಅಂತ ಹೇಳ್ತಿವಿ ಹಾಗೆ ತಗೋಳ್ತಿವಿ ಹೌದು ಹೌದು ಹೌದು ಆದರೆ ನೀವು ನಮ್ಮ ಕಸ್ಟ ಹಾಂ ಸರಿ ಸರಿ ಸರಿ ಸರಿ ಹಾಂ ಓಕೆ ಹತ್ತು ಲಕ್ಷಕ್ಕೆ ನಿಮ್ಮ ಹಾಂ ನಾನು ಈಗಲೇ ಹೇಳ್ತೀನಿ ನಾನು ನಾನಿನ್ನು ಹದಿನಾಲ್ಕು ಪರ್ಸೆಂಟ್ ಅಷ್ಟು ಮಾಡ್ಕೋಡ ಬಲ್ಲೆ ಇಲ್ಲಾದರೆ

ಓಕೆ ಹಾಂ ಸರಿ ಸರಿ ಸರಿ ಹೌದು ಫೋಟಿನ್ ಪರ್ಸೆಂಟ್ ಲಾಸ್ಟ್ ಹೌದು ಕೋಟೇಷನ್ ಒಂದು ತಗೊಂಡು ಬನ್ನಿ ನಾಳೆ ಅಥ್ವಾ ನಾಡಿದ್ದು ಆದರೆ ನಿಮಿಗೆ ಈಗ ದೀಪಾವಳಿ ನೆಕ್ಸ್ಟು ವೀಕ್ ಇರೋದರಿಂದ ಆದಷ್ಟು ಬೇಗ ಬಂದು ನಮಗೇ ಕೋಟೇಷನ್ ಒಂದು ತೊಗೋ ಬನ್ನಿ ಹ್ಞೂ ಹೌದು ಶೋ ರೂಮ್ ಇಂದಾನೇ ಬಂದುಬಿಡತ್ತೆ ಹಾಂ ಬೇಡ ಬೇಡ ಬೇಡ ಬೇರೆ ಡಾಕ್ಯುಮೆಂಟ್ಸ್ ಏನು ಬೇಡ